ನಮಸ್ಕಾರ ಸರ್ ನಾನು ಸಾಮಾನ್ಯವಾಗಿ ಪ್ರಯಾಣ ಮಾಡೋ ಸಾಧನ ಯಾವುದೆಂದರೆ ಸಾರಿಗೆ ಮಾತ್ರ ಯಾಕಂದರೆ ಬರುವಾಗ ಹೋಗುವಾಗ ಯಾವುದೇ ತೊಂದ್ರೆಗಳು ಇಲ್ಲದೆ ಜೊತೆ ಸ್ನೇಹಿತರ ಜೊತೆ ಹೋಗಿ ಬರ್ಬೌದು ಮತ್ತು ಯಾವುದೇ ತೊಂದರೆಗಳಿರಲ್ಲ ಎಕ್ಸಾಮ್ಸ್ ಟೈಮಲ್ಲಿ ಚೆನ್ನಾಗಿ ಓದ್ಕೋಬೌದು ಮತ್ತು ಯಾವುದೇ ತೊಂದರೆ ಇರೋದಿಲ್ಲ ಪೇಪರ್ ಅಲ್ಗಾಡೋದಾಗ್ಲಿ ಯಾವುದೂ ಇರೋದಿಲ್ಲ ಬರುವಾಗ ಕೆಲ್ವೊಂದು ಸರಿ ರಶ್ ಇರುತ್ತೆ ಆದ್ರೂ ಕೂಡ ಹೋಗುವಾಗ ಬರುವಾಗ ಓದ್ಕೋಬೌದು ನಿಂತ್ಕೋಬೌದು ಬೇರೆಯಲ್ಲಾದರೆ ಆಟೋಗಳಲ್ಲಿ ಹೋಗೋ ಬರುವಾಗ ಇಕ್ಕಟ್ಟಲ್ಲಿರುತ್ತೆ ಯಾವುದೇ ತೊಂದ್ರೆಗಳು ಜಾಸ್ತಿ ಇರ್ತವೆ ಬರುವಾಗ ಹೋಗುವಾಗಾಗ್ಲಿ ಮತ್ತು ಜಾಸ್ತಿ ಅಂದರೆ ಅದಕ್ಕೆ ಈಗ ಗೌರ್ಮೆಂಟ್ ಕಡೆಯಿಂದ ಬೇರೆ ಮಹಿಳೆಯರ್ಗೋಸ್ಕರ ಫ್ರೀ ಬಸ್ ಮಾಡಿದ್ದಾರೆ ಫ್ರೀ ಟಿಕೆಟ್ ಇರೋದರಿಂದ ಅವರು ಸೇಫ್ಟಿ ಮಹಿಳೆ ಸೇಫ್ಟಿ ನೋಡ್ತಿದ್ದಾರೆ ಅವರು ಆ ಥರ ಮಾಡಿರೋದರಿಂದ ನಮಗೆ ಜಾಸ್ತಿ ಉಪಯೋಗವಾಗ್ತಿದೆ ನಾವು ಉಪಯೋಗ ಪಡಿಸ್ಕೊಬೇಕು ದುರುಪಯೋಗ ಮಾಡ್ಸ್ಕೋಬಾ ಮಾಡ್ಕೋಬಾರ್ದು ಯಾವುದೇ ಕಾರಣಾಂತರಗಳಿಂದ ಆದರೂ ಕೂಡ ನಮಗೆ ಬರುವಾಗ ಹೋಗುವಾಗ ಚೆನ್ನಾಗಿದೆ ಸ್ನೇಹಿತ್ರ ಜೊತೆ ಹೋಗ್ಬೋದು ಹೋಗ್ಬೌದು ಬರ್ಬೌದು ಬೇರೆ ಕಡೆಯೆಲ್ಲ ಟ್ರಿಪಿಂಗೆಲ್ಲ ಹೋಗ್ಬೌದು ಚೆನ್ನಾಗಿ ಎಂಜಾಯ್ ಮಾಡ್ಬೌದು ಆ ಥರ ಇದೆ ತ್ಯಾಂಕ್ ಯು